ನಮ್ಮ ಹಳ್ಳಿಗಳಲ್ಲಿ ವಿವಾಹಗಳನ್ನು ಹೆಂಗೆ ನಿರ್ಧಾರ ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಅದಲ್ಲ ಅದಕ್ಕೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾ ಮೊದಲು ನಮ್ಮ ನನ್ನ ಬಗ್ಗೆನೇ ಹೇಳ್ಕೊತೀನಿ ನಾನು ನಮ್ಮ ಅಮ್ಮಗೆ ಹಿರಿಮಗಳು ನಮ್ಮ ಅಮ್ಮ ಅಪ್ಪಗ ಹಿರೆಮಗಳು ನಮ್ಮ ಅಮ್ಮನ ಅಪ್ಪ ಅಮ್ಮ ಇಲ್ಲಿ ಧಾರ್ವಾಡದಾಗ ಇರ್ತಿದ್ದರು ಅವ್ರಿಗೆ ಏಳು ಮಂದಿ ಹೆಣ್ಣು ಮಕ್ಳು ಇಬ್ಬರು ಗಂಡು ಮಕ್ಳು ಅದರಾಗ ಕೊನೆಯವ್ರು ಗಂಡು ಮಗ ಕೊನೆಯ ಮಗ ಗಂಡು ಮಗ ಮಜಾ ಕೇಳಿರಿ ನಮ್ಮ ಅಜ್ಜ ಅಜ್ಜಿಗೆ ಒಟ್ಟು ಮೂವತ್ತೆರಡು ಮಂದಿ ಮೊಮ್ಮಕ್ಳು ಅದ್ರ ಪೈಕಿ ಈ ಕೊನೆಯ ಹುಡುಗ ಏನು ಹುಟ್ಟಿದರಲ್ಲ ಅವ್ರಿಗೆ ಅಗದಿ ಸಮಾನ ವಯಸ್ಸು ಆಗಾಕೆ ಅಂದ್ರೆ ನಾ ಒಬ್ಬಾಕೆನ ಅಂದ್ರೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಬರೋಬ್ಬರಿ ನಾಲ್ಕೇ ನಾಲ್ಕು ವರ್ಷ ಗ್ಯಾಪು ಇನ್ನು ಇಲ್ಲಿ ಪದ್ದತಿ ಏನದಪ್ಪ ಅಂತಂದ್ರೆ ಅಕ್ಕನ ಮಗಳ್ನ ಮದ್ವೆ ಮಾಡ್ಕೊಬಹುದು ಅದೇ ರೀತಿ ಅತ್ತ್ಯಾನ ಮಗ ಮಗನ್ನ ಮಾಡ್ಕೊಬೋದು ಅಂತ ಇ ಹೀಗೆಲ್ಲ ಪದ್ದತಿ ಅದ ಇಲ್ಲಿ ಅದಕ್ಕೆ ನಾನು ನೋಡಿರಿ ನಮ್ಮ ಮನೆ ಒಳಗೆ ಹುಟ್ಟಿದ್ನಲ್ಲ ಆಮೇಲೆ ನಮ್ಮ ಅಮ್ಮನ ತವ್ರು ಮನೆ ಇದು ಧಾರವಾಡ ಅದಕ್ಕೆ ನಮ್ಮ ಅಮ್ಮಂದು ಮೊದಲನೇ ಹೆರಿಗೆ ಅನ್ಕು ನಾವು ನಮ್ಮ ಅಮ್ಮ ಇಲ್ಲಿ ಧಾರ್ವಾಡಕ್ಕೆ ಬಂದ್ಳು ಧಾರ್ವಾಡಕ್ಕೆ ಬಂದ ಕೂಡ್ಲೆ ಇಲ್ಲೇ ನಾನು ಹುಟ್ಟಿದ್ನಲ್ಲ ನಾ ಡಿಸೆಂಬರ್ ತಿಂಗ್ಳದಾಗ ಹುಟ್ಟಿದೆ ಇಲ್ಲಿ ಕಮ್ಲಾಪುರ ನರ್ಸಿಂಗ್ ಹೋಮ್ನಾಗ ಹುಟ್ಟಿದೆ ನಾ ಹುಟ್ಟಿದಾಗ ನಮ್ಮ ಮನೆಯವ್ರು ಅಂದ್ರೆ ನನ್ನ ಮಮ್ ನಮ್ಮ ಅಮ್ಮನ ತಮ್ಮ ಅವರು ಬರೋಬ್ಬರಿ ನಾಲ್ಕು ವರ್ಷದ ಹುಡುಗ ಅವರು ಇಲ್ಲೇ ಹತ್ತಿರ ಕೆ ಇ ಬೋರ್ಡ್ಸ್ ಶಿಶುವಿಹಾರಕ್ಕೆ ಹೋಗ್ತಿದ್ದರು ಹೋಗ್ಬೇಕಾರೆ ಹಾದಿ ಒಳಗ್ನೇ ಅವರಿಗೆ ಕಮ್ಲಾಪುರ ನರ್ಸಿಂಗ್ ಹೋಮ್ ಹತ್ತಿತು ಇನ್ನು ನಮ್ಮ ಮನೆ ಒಳಗೆ ಬ್ರೆಡ್ಡು ಬಿಸ್ಕಿಟು ಅವೆಲ್ಲ ತಿಂತಿದ್ದಿಲ್ಲ ಅವೆಲ್ಲ ಮಡಿಗೆ ಬರ್ತಿದ್ದಿಲ್ಲ ಆದ್ರೆ ನಮ್ಮ ಹುಡ್ಗಂಗೆ ಇದು ಭಯಂಕರ ಸೇರ್ತಿತ್ತು ಬಿಸ್ಕಿಟು ಬ್ರೆಡ್ಡು ಅದಕ್ಕೆ ನಮ್ಮ ಅಮ್ಮಂದು ಹೆರ್ಗೆ ಆದಾಗ ಅವರು ಶಾಲಿಗೆ ಹೋಗ್ಬೆಕಾರೆ ದವಾಖಾನಿಗೆ ಬಂದು ಬ್ರೆಡ್ಡು ಬಿಸ್ಕಿಟು ತಿನ್ಲಿಕ್ಕೆ ಅಂತ್ಹೇಳಿ ಬರ್ತಿದ್ರು ಅವರು ಅವ್ರು ಬಂದ ಕೂಡ್ಲೆ ಅಲ್ಲಿ ಆಯಾಗಳು ಅಲ್ಲಿ ನರ್ಸ್ಗಳು ಎಲ್ಲರೂ ಬಂದನವ್ವ ಹುಡಗ ಹೆಂಡ್ತಿನ ನೋಡ್ಲಿಕ್ಕೆ ಅಂತ್ಹೇಳಿ ಬಂದ ಅಂತ ಚಾಷ್ಟೆ ಮಾಡ್ಲಿಕ್ಕೆ ಶುರು ಮಾಡಿದರು ಆ ಚಾಷ್ಟೆ ಮಾಡಿದ್ದು ಏನು ಖರೆ ಆತು ನೋಡಿರಿ ಅದೇ ಕಡೆ ತನಕ ಉಳ್ದು ಕೊನೆಗೆ ಏನಪ್ಪ ಅಂತಂದ್ರೆ ನಮ್ಮ ಇಬ್ಬರದು ಮದಿವೆ ಆತು ನೋಡಿರಿ ವಯ್ಸಿಗೆ ಬಂದ ಕೂಡ್ಲೆ ನಮ್ಮ ಅಜ್ಜ ಅಜ್ಜಿಗೆ ನಮ್ಮ ಅಮ್ಮ ಅಪ್ಪಗನು ಅದೇ ಮನಸ್ಸಿತ್ತು ಅದೇ ಆಯ್ತು ಆಮೇಲೆ ಅವ್ರು ನನಗೆ ಕೇಳಿದರು ಮತ್ತು ನಮ್ಮ ಮನೆಯವ್ರ್ನೂ ಕೇಳಿದರು ಏನ್ರಪ್ಪ ನೀವು ಮಾಡು ಮಾಡ್ಕೊತೀರಾ ಏನು ಅಂದು ಕೂಡ್ಲೇನ ಹ್ಞೂ ಅಂದ್ಬಿಟ್ವಿ ಇಬ್ಬರೂ ನಮ್ಗೇನು ಅಂಥ ಪರಿ ಬುದ್ಧಿಯೂ ಇದ್ದಿದಿಲ್ಲ ಏನಿಲ್ಲ ಹ್ಞೂ ಅಂದ್ವಿ ಮದ್ವೆ ಆತು ಹಾಂ ಅದ್ರಲ್ಲಿ ಅದ್ರಲ್ಲಿ ಏನು ನನ್ಗೇನೂ ಪಶ್ಚಾತ್ತಾಪ ಏನೂ ಆಗಿಲ್ಲ ಛಲೋನೇ ಆಗಿದೆ ಎಲ್ಲ ಆದ್ರೆ ಹೇಳಿದೆ ಅಂದ್ರ್ ನಮ್ಮ ಧಾರ್ವಾಡ್ದೊಳಗೆ ಹಿಂಗೆ ಪದ್ದತಿ ಅದ ಇನ್ನು ಹೆಂಗೆ ಅಂದ್ರೆ ಈಗ ಹುಟ್ಟಿದಾಗ್ನಿಂದ್ಲ ಹೆಸ್ರು ಬಿದ್ದು ಬಿಟ್ಟಿರ್ತದೆ ಇಲ್ಲಿ ಹಾಗಾಗಿ ಆಮೇಲೆ ಅತ್ತ್ಯಾನ ಮಗ ಅತ್ತ್ಯಾನ ಮಗಳು ಅಂದ್ರೆ ಅಪ್ಪನ ಅಕ್ಕ ಅಥವಾ ಅಕ್ಕ ಅನ್ನಿರಿ ಅಪ್ಪನ ಅಕ್ಕನ ಮಗ ಅಕ್ಕನ ಮಗಳು ಇದ್ರೆ ಹಿಂಗೆ ಮದ್ವೆ ಮಾಡ್ಕೊತಾರೆ ಇಲ್ಲೆಲ್ಲ ಆ ಪದ್ದತಿ ಅದ ಹೀಗಾಗಿ ಹುಟ್ಟಿದಾಗ್ಲ ಹೆಸ್ರು ಇಟ್ಬಿಟ್ಟಿರ್ತಾರೆ ಅದು ಆಮೇಲೆ ದೊಡ್ಡವ್ರು ಆದ್ಮೇಲೆಯೂ ಅದು ಒಂದು ನಮೂನೆ ಏನಂತಾರೆ ಅದಕ್ಕ ಕುದ್ರೆಗೆ ಅದು ಇದನ್ನ ಹಾಕಿರ್ತಾರಲ್ಲ ಆ ಕಡೆ ಈ ಕಡೆ ನೋಡ್ಬಾರ್ದು ಅಂತ್ಹೇಳಿ ಹಂಗೆ ಹಾಕಿದಂಗೆ ಅವೂ ಕಡೆ ತನಕ ಅವೇ ಉಳ್ದು ಬಿಡ್ತಾವೆ ಅದೇ ಲಗ್ನವೂ ಆಗ್ಬಿಡ್ತದೆ ಈ ರೀತಿದು ವ್ಯವಸ್ಥೆ ಇಲ್ಲಿ ಧಾರ್ವಾಡ್ದಾಗ ಭಾಳ ಅದ ಮನೆ ಮನೆ ಒಳಗೂ ನೀವು ನೋಡಿರಿ ಬೇಕಾರೆ ಇದೇ ಖತಿ ಆದ್ರೆ ನಾ ಹುಟ್ಟಿದ್ದೇನೋ ಇಲ್ಲೇ ಧಾರ್ವಾಡದಾಗ ಆದ್ರೆ ಬೆಳೆದದ್ದು ಗುಜ್ರಾತಿನಾಗ ಅಲ್ಲಿ ಅವ್ರಿಗೆ ಭಯಂಕರ ಆಶ್ಚರ್ಯ ಇದೇನಪ್ಪ ಮನ್ಯಾಯಿಂದ ಮನೆಯಾಗ ಮಾಮನ್ನೇ ಮದ್ವೆ ಮಾಡ್ಕೊಳ್ಕತ್ತಾಳೆ ಅಂದ ಕೂಡ್ಲೆ ನಮ್ಮ ಅಪ್ಪನ ಬಾಸ್ ಏನಿದ್ದಾರಲ್ಲ ಅವರು ಉತ್ತರ ಪ್ರದೇಶ್ದವ್ರು ಇದ್ದರು ಅವ್ರೇನು ಅಂದ್ರು ಗೊತ್ತೇನು ಮನ್ಯಾಗಿನ ಆಸ್ತಿ ಹೊರಗೆ ಎಲ್ಲೂ ಹಂಚಿ ಹೋಗಬಾರ್ದು ಅಂತ್ಹೇಳಿ ಇವರೆಲ್ಲ ಹೀಗೆಲ್ಲಾ ಪ್ಲ್ಯಾನ್ ಮಾಡ್ತಾರೆ ಕಾಣಸ್ತದೆ ಅಂತ್ಹೇಳಿ ಅವ್ರು ಚಾಷ್ಟೆ ಮಾಡಿದರು ಏನು ಆಸ್ತಿ ಪಾಸ್ತಿ ನನಗಂತೂ ತಲೆ ಒಳಗೆ ಏನೂ ಅದು ಅದೆಲ್ಲ ಇದ್ದಿದ್ದೇ ಇಲ್ಲ ಎಲ್ಲಿ ಆಸ್ತಿ ನಮ್ಗೇನೂ ಅಂಥವೆಲ್ಲ ಇದ್ದಿದ್ದಿಲ್ಲ ಆದ್ರೆ ಹಾಂ ಹಿರ್ಯಾರು ಹೇಳ್ಯಾರ ಮತ್ತು ಅದ್ರಗ ಏನೂ ತಪ್ಪೂ ಏನಿಲ್ಲಲ್ಲ ಅಂತ್ಹೇಳಿ ಮಾಡ್ಕೊಂಬಿಟ್ಟಿದ್ವಿ ನೋಡಿರಿ ನಾವು ಹಿಂಗೆ ಇದು ಪತ್ ನಾ ಹೇಳಿದ್ನಲ್ಲ ಧಾರ್ವಾಡ್ದಾಗ ಈ ಪದ್ದತಿ ಭಾಳ ಅಗದಿ ಪ್ರಚಲಿತವಾದದ್ದು ನೀವು ನೋಡಬಹುದು ಬೇಕಾದ್ರೆ ನಮ್ಮ ಮನ್ಯಾಗಿನ ಮನೆಯಾಗ ಮನ್ಯಾಗಿನ ಮನೆಯಾಗ ಎಷ್ಟು ಪೇರ್ಸ್ ಇರ್ತಾವೆ ಹೀಗಾಗಿ ಯಾರ್ದರೂ ಪ್ರತಿ ವರ್ಷ ಒಂದು ಮದ್ವೆ ಅರೆ ಇರ್ತದೆ ಇಲ್ಲ ಮುಂಜಿವೆ ಅರೆ ಇರ್ತದೆ ಅಷ್ಟೇ ಅಲ್ಲ ಬಾಣಂತನವೂ ಅಷ್ಟೇ ಇರ್ತಾವೆ ಹೀಗಾಗಿ ಹೀಗಾಗಿ ಯಾವಾಗ್ಲೂ ಮನೆ ತುಂಬ ಮಂದಿ ಮನೆ ತುಂಬ ಗದ್ದಲೋ ಗದ್ದಲ ಪ್ರತಿ ಒಂದು ಕಾರ್ಯಕ್ಕೂ ಎಲ್ಲ ಮನೆ ಮಂದಿ ಸೇರ್ಕೊತಾರೆ ಜಗ್ ಗದ್ದಲ ಹಾಕ್ತಾರೆ ಜಗ್ ತಿಂಡಿ ಊಟ ಎಲ್ಲ ಭಜಂತ್ರಿ ಬಾಜಾ ಎಲ್ಲವೂ ಇರ್ತದೆ ಇದೆಲ್ಲ ಮಜಾ ಒಂದು ಒಂದು ಕಡೆ ಆದ್ರೆ ಇನ್ನು ಹಳೆಯ ಕಾಲ್ದಾಗ್ ಈಗ ನಮ್ಮ ಅಪ್ಪ ಅಮ್ಮನ ಮದ್ವೆ ಏನು ಹಂಗೆ ಆಗಿದ್ದಿಲ್ಲ ಅದೇ ರೀತಿ ಎಷ್ಟೋ ಅಪ್ಪ ಅಮ್ಮನ ಮದ್ವೆ ಹಂಗೇನೂ ಆಗಿದ್ದಿಲ್ಲ ಆವಾಗ ಹೆಂಗಪ್ಪ ಅಂದ್ರೆ ಇಂಥ ಜಾಗದಾಗ್ ಎಷ್ಟು ಎಸ್ ಎಸ್ ಎಲ್ ಸಿ ಒಳಗೆ ಇರ್ತಿ ಇರ್ತಿದ್ದರು ಪಾಪ ಇಂಥ ಜಾಗದಾಗ ಚಲೋ ವರ ಇದ್ದಾನೆ ಅಂತ ಹೇಳಿ ಗೊತ್ತಾಯ್ತು ಅಂತಂದ್ರೆ ಅಲ್ಲೊಂದು ಕುಂಡಲಿ ಕಳಿಸೋದದ ಆಮೇಲೆ ಅವ್ರು ಆ ಹುಡ್ಗನ ಆ ಅಣ್ಣೋ ಅಪ್ಪೋ ಅಮ್ಮೋ ಯಾರಾರೆ ಅವರು ನೋಡ್ಕೊಂಡು ಹೋಗ್ತಾರೆ ಏ ವ ಚಲೋ ಅದ ಹುಡುಗಿ ಮಾಡ್ಕೊಂಡ್ಬಿಡು ಅಂತ ಹೇಳಿ ಹೇಳಿದ ಕೂಡ್ಲೆ ಆ ಹುಡ್ಗ ಒಂದು ಸಲ ಬರ್ತಾನೆ ನೋಡ್ತಾನೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಹೀಗೆಲ್ಲ ಪದ್ದತಿಯೂ ಅದ ಇಲ್ಲಿ ಆಮೇಲೆ ಇನ್ನು ಕೆಲ್ವೊಂದು ಕಡೆ ನೀವು ನೋಡಿದ್ರೆ ಇದು ಮಠದಾಗ ಗುಡಿ ಒಳಗೆ ಅಂಥ ಕಡೆ ಎಲ್ಲ ಏನಾರೆ ಫಂಕ್ಷನ್ ಗಿಂಕ್ಷನ್ ಇತ್ತು ಅಂತಂದ್ರೆ ಅಲ್ಲೇ ಹುಡುಗನೂ ಬಂದಿರ್ತಾನೆ ಹುಡ್ಗಿಯೂ ಬಂದಿರ್ತಾಳೆ ಒಬ್ರನ್ನು ಒಬ್ರು ನೋಡ್ತಾರೆ ಏ ಒಳ್ಳೇದು ಕನ್ಯಾ ಚಲೋ ಅದ ಅಂತ್ಹೇಳಿ ಮಾಡ್ಕೊಂಡು ಬಿಡೋದು ಏ ವರ ಛಲೋ ಇದ್ದಾನೆ ಅಂತ್ಹೇಳಿ ಮಾಡಿ ಬಿಡೋದು ಹಿಂಗೆ ಭಾಳ ಪದ್ದತಿ ಅದ ಇಲ್ಲೆಲ್ಲ ಅಷ್ಟೇ ಈಗಂತೂ ಈ ವರಕನ್ಯಾ ವೇದಿಕೆ ಅಂತ ಶುರು ಮಾಡ್ಯಾರ ಆಮೇಲೆ ಸಾಮೂಹಿಕ ಲಗ್ನ ಅಂತ ಶುರು ಮಾಡ್ಯಾರ ಒಟ್ಟು ಎಲ್ಲಿ ಸ್ವಲ್ಪ ಅಡ್ಚಣೆ ಇರ್ತದೆ ದುಡ್ಡಿನ ಅಡ್ಚಣೆ ಅದು ಇರ್ತದೆ ಅಂಥಲ್ಲಿ ಅನ್ನಿರಿ ಈ ಅಥವಾ ಮನ್ಯಾಗ ಮಾಡಾವ್ರು ಯಾರೂ ಇರೋಂಗಿಲ್ಲ ಆ ಹುಡ್ಗನ ಅಪ್ಪ ಅಮ್ಮರೂ ಇರೋಂಗಿಲ್ಲ ಅಥವಾ ಹುಡುಗಿ ಅಪ್ಪ ಅಮ್ಮರೂ ಇರೋಂಗಿಲ್ಲ ಹಿಂಗೆ ಇದ್ದಾಗ ಸಾಮೂಹಿಕ ಮದ್ವೆ ಒಳಗೆ ಮಾಡಿ ಮುಗಿಸ್ಬಿಡ್ತಾರಾ ಹೀಗೂ ಆಗಿದ್ದು ಸಾಕಷ್ಟು ಉದಾಹರಣೆಗಳು ಇಲ್ಲೇ ಅವೆ ಆಮೇಲೆ ಹಾಂ ಇನ್ನೊಂದು ಪದ್ಧತಿ ಏನಪ್ಪ ಅಂತಂದ್ರೆ ಈಗ ಕುಂಡಲಿ ಮೊದಲು ಕೂಡಿಸಿ ನೋಡ್ತಾರೆ ಆಮೇಲೆ ಅದು ಕೂಡಿ ಬಂತು ಅಂತಂದ್ರೆ ಹುಡ್ಗಿ ಮನೆಗೆ ಹುಡುಗ ಬರ್ತಾನೆ ನೋಡಲಿಕ್ಕೆ ಆಮೇಲೆ ಹುಡುಗಿ ಬಂದ್ಳು ಅಂತ ತೋರಿಸ್ಲಿಕ್ಕೆ ಅಂತಂದ್ರೆ ಏನವ್ವ ಮತ್ತು ನೀ ಏನು ಕಲ್ತಿದ್ದಿ ಮತ್ತು ನಿಂಗೆ ಅಡ್ಗೆ ಮಾಡ್ಲಿಕ್ಕೆ ಬರ್ತದೇನು ಹೋಳ್ಗೆ ಮಾಡ್ತೀಯಾ ಹ್ಞೂ ನಿನಗೆ ಒಂದು ವೇಳೆ ಒಂದು ಹತ್ತು ಮಂದಿ ಒಮ್ಮಿಗ್ಲೆ ಬಂದರು ಅಂದ್ರೆ ಎಷ್ಟು ಚಟಾಕು ಅನ್ನಕ್ಕೆ ಇಡ್ತೀವ್ವಾ ನೀನು ಹೋಳ್ಗಿಗೆ ಎಷ್ಟು ಚಟಾಕು ಬ್ಯಾಳೆ ಹಾಕ್ತೀವ್ವಾ ನೀನು ಮತ್ತು ಇಷ್ಟು ಮಂದಿ ಬಂದ್ರೆ ಎಷ್ಟು ಅಡ್ಗೆ ಬೇಕಾಗ್ತದೆ ಅಷ್ಟು ದೊಡ್ಡ ದೊಡ್ಡ ಪಾತೇಲಿ ಅಷ್ಟು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಅವೆ ಏನು ನಿಮ್ಮ ಮನೆಯಾಗ ಮತ್ತು ನೀ ಮಾಡ್ತಿಯೇನು ಅಂತ ಹೀಗೆಲ್ಲ ಕೇಳೋದು ಆಮೇಲೆ ನಡದು ತೋರ್ಸವ್ವಾ ಒಂಚೂರು ಅಂತ ಅನ್ನೋದು ಆಮೇಲೆ ಹಾಡು ಅಂತ ಅನ್ನೋದು ಇವೆಲ್ಲ ಮಾಡಿ ಮಾಡಿ ಒಟ್ಟು ಆ ಹುಡುಗೀನ ಅಗದಿ ಏನಪ್ಪ ಅಂತಂದ್ರೆ ಬಲಿ ಕಾ ಬಕ್ರಾ ಮಾಡ್ದಂಗೆ ಮಾಡಿ ಮದ್ವೆ ಮಾಡ್ಕೊಂಡು ಹೋಗ್ತಿದ್ದರು ಆ ಥರ ಪದ್ದತಿಯೂ ಇತ್ತು ಇನ್ನು ಇತ್ತೀಚಿಗೆ ನಾವು ನೋಡ್ಲಿಕತ್ತೇವೆ ಅಂತಂದ್ರೆ ವಾಟ್ಸ್ಆ್ಯಪು ಆಮೇಲೆ ಈ ಮ್ಯಾಟ್ರಿಮೊನೀ ಇದರಾಗೆಲ್ಲ ಹಾಕ್ತಾರೆ ಆಮೇಲೆ ಪಸಂದ್ ಇತ್ತು ಅಂತಂದ್ರೆ ಕನಿಷ್ಠ ಏನಪ್ಪ ಅಂದ್ರೆ ಹುಡುಗ ಹುಡುಗಿ ಮುಂದೆ ಕೂಡೋದರೂ ಬಿಡ್ತದೆ ಹೀಗಾಗಿ ಅದು ಒಂಥರ ಚಲೋನೆ ಅನಸ್ತದೆ ಎಷ್ಟೋ ಎಲ್ಲ ನಾವು ತಪ್ಪಿಸ್ಬಹುದು ಅದ್ಕೆ ಏನಂತಾರೆ ಒಂಥರ ಎಂಬ್ಯಾರ್ಸ್ಮೆಂಟ್ ಅಂತಾರಲ್ಲ ಅಂಥವೆಲ್ಲ ನಾವು ತಪ್ಪಸ್ಲಿಕ್ಕೆ ಸಾಧ್ಯ ಅದ ಆದ್ರೆ ಭಾಳ ಜಾಗ್ರತೆಯಿಂದ ಮಾಡಬೇಕಾಗ್ತದೆ ಯಾಕಂದ್ರೆ ಇತ್ತಿಚೀಗೆ ಏನೂ ಹೇಳ್ಲಿಕ್ಕೆ ಬರೊಂಗಿಲ್ಲ ಎಲ್ಲ ಚಲೋ ಚಲೋ ಎಲ್ಲ ಇದು ಏನಂತಾರಪ್ಪ ಅದಕ್ಕೆ ಚಲೋ ಚಲೋ ಎಲ್ಲ ಪ್ರೊಫೈಲ್ ಎಲ್ಲ ಹಾಕಿರ್ತಾರೆ ಆಮೇಲೆ ಹುಡ್ಗಿಯೂ ಚಲೋ ಹಾಕಿರ್ತಾಳೆ ಆದ್ರೆ ಇರೋದು ಏನೋ ಬೇರೇನ ಇರ್ತದೆ ಹಾಗೂ ಆಗಿದ್ದು ಎಷ್ಟೋ ಇದು ನಡಿತಾವೆ ಈಗ ಅಂದ್ರೆ ಹಿಂದಿನ ಕಾಲ್ದಿಂದ ಈಗ ಎಷ್ಟೋ ಸುಧಾರಣೆಗಳೂನು ಆಗ್ಯಾವೆ ಮತ್ತು ಸುಧಾರಣೆಯ ಹೆಸರ ಮೇಲೆ ಎಷ್ಟೋ ಮೋಸ್ಗಳೂ ಆಗ್ತಾವೆ ಆದ್ರೆ ಎಲ್ಲ ಕಡೆ ಮೋಸನೇ ಆಗ್ತಂತ ಹೇಳ್ಲಿಕ್ಕೆ ಬರೊಂಗಿಲ್ಲ ಒಳ್ಳೆಯ ಒಳ್ಳೆಯ ಸಂಬಂಧಗಳೂ ಆಗ್ತಾವೆ ಎಷ್ಟು ಒಳ್ಳೆಯ ಸಂಬಂಧ ಆಗ್ತಾವೆ ಎಷ್ಟು ಚಲೋತ್ನಂಗೆ ಕುಟುಂಬ್ಗಳು ಹೊಂದ್ಕೊತಾವೆ ಭಾಳ ಚಂದ ಇರ್ತದೆ ಬಿಡಿರಿ ಅದೂ ಒಂದು